ಹೆಲೋ ನೀವು ಕಸ್ಟಮರ್ ಕೇರ್ ಅಲ್ವಾ ನಾನು ಈಗ ಮನೆ ಶಿಫ್ಟ್ ಮಾಡ್ತಾ ಇದ್ದೇನೆ ಪಡುಬಿದ್ರೆಯಿಂದ ಹೆಜಮಾಡಿಗೆ ನಾವು ಶಿಫ್ಟ್ ಮಾಡ್ತಾ ಇದ್ದೇವೆ ಅದು ನನ್ನದು ಪಾನ್ ಕಾರ್ಡಲ್ಲಿದ್ದ ಎಡ್ ವಿಳಾಸವನ್ನು ನವೀಕರಿಸಲಿಕ್ಕೆ ಇದೆ ನನಗೆ ಅದು ಈಗ ಆಧಾರ್ ಕಾರ್ಡಲ್ಲಿದ್ದ ವಿಳಾಸವೇ ನನಗೆ ಸ್ ಅದೇ ವಿಳಾಸ ಆಗ್ಬೌದಾ ಅಲ್ಲ ಅದನ್ನು ಚೇಂಜ್ ಮಾಡಬೇಕಾ ಅಂತ ನೀವು ನನಗೆ ಅದೇ ಆಗುವುದಾದ್ರೆ ನನಗೆ ಓಕೆ ನಿಮಗೆ ತ್ಯಾಂಕ್ಸ್ ಧನ್ಯವಾದಗಳು